ಹಲೋ ಹಾಂ ಓಕೇ ಹಾಂ ಹೌದು ಓಕೇ ಹೌದಾ ಸರಿ ಯಾವಾಗ ಎಷ್ಟು ದಿನ ಬ ಎಷ್ಟು ದಿನ ಟ್ರಿಪ್ ಬರ್ತೀರ ನೀವು ಒಂದು ದಿನ ಎರಡು ದಿನ ಇಲ್ಲ ಮೂರು ದಿವಸನಾ ಹೌದಾ ಸರಿ ಟೋಟಲ್ ಎಷ್ಟು ಜನ ಇದ್ದೀರ ಒಂದು ಹತ್ತು ಜನ ಇದ್ದೀರ ಎಷ್ಟು ಜನ ಇದ್ದೀರ ನೀವು ಫ್ಯಾ ಎಲ್ಲ ಎಂಟು ಜನಾನ ಸರಿ ಈಗ ಅಲ್ಲಿ ಉಳ್ಕೊಳ್ಳಕ್ಕೆ ವ್ಯವಸ್ಥೆ ನಮ್ಮ ಕಡೆಯಿಂದ ರೂಮ್ ಸಿಗುತ್ತೆ ಸರಿನಾ ಬೆಳಿಗ್ಗೆ ಟಿಫನ್ ಇರುತ್ತೆ ಟಿಫನ್ಗೆ ಆದಮೇಲೆ ಟೀ ಇರುತ್ತೆ ಮಧ್ಯಾಹ್ನ ಊಟ ಊಟ ಆದಮೇಲೆ ಮಧ್ಯಾಹ್ನ ಮತ್ತೆ ಟೀ ಇರುತ್ತೆ ಬಿಸ್ಕಿಟ್ ಇರುತ್ತೆ ಮತ್ತು ನೈಟು ಊಟ ಓಕೇನಾ ಊಟ ಆದಮೇಲೆ ನೈಟು ಒಂದು ಮೊಟ್ಟೆ ಬಾಳೆಹಣ್ಣು ವಿತ್ ಹಾಲು ಕೊಡ್ತೇವೆ ಈ ಥರ ಎಂಟು ಜನಕ್ಕೆ ಮೂರು ದಿವಸ ಸರೀನಾ ಟೋಟಲ್ ಬಂದು ಮೂರು ದಿವಸಕ್ಕೆ ರೂಮು ಊಟ ಮತ್ತು ವಿತ್ ಟ್ರಿಪ್ ಚಾರ್ಜಸ್ ಎಲ್ಲ ನಮ್ಮದೇ ಇರುತ್ತೆ ಕ್ಯಾಬ್ ಸಮೇತ ಎಂಟು ಜನಕ್ಕೆ ಫಾರ್ಟಿ ತೌಸಂಡ್ ಆಗುತ್ತೆ ಮೂರು ದಿಸಕ್ಕೆ ಆಲ್ ಓವರ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಏನೇನಿದೆ ಪ್ಲೇಸಸ್ಸು ಒಂದು ಹತ್ತರಿಂದ ಹದಿನೈದು ಪ್ಲೇಸಸ್ ಇದೆ ಟೆಂಪಲ್ಸ್ ಇರ್ಬೋದು ಪಾರ್ಕ್ಸ್ ಇರ್ಬೋದು ಸರಿನಾ ಈ ಥರ ಒಂದು ಹತ್ತು ಪ್ಲೇಸಸ್ ಇದೆ ಹತ್ತರಿಂದ ಹದಿನೈದು ಪ್ಲೇಸಸ್ ಇದೆ ನಿಮ್ಮ ಮೂರು ದಿವಸ ಏನು ಐತೆ ಕವರು ವಿತ್ ಆ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಸಮೇತ ಗೈಡ್ ಕರ್ಕೊ ಬರ್ತೀವಿ ನಮ್ಮ ಕಡೆಯಿಂದ ಸರಿನಾ ಅದರ ಬಗ್ಗೆ ತಿಳಿದಿರೋ ವ್ಯಕ್ತಿ ಅವರ ಸಮೇತ ಫೀಜ್ ಕೊಡಬೇಕಾಗುತ್ತೆ ಫಾರ್ಟಿ ತೌಸಂಡ್ ಪ್ಯಾಕೇಜ್ ಇರುತ್ತೆ ನೀವು ಈ